ತೂಕ ಇಳಿಸುದಕ್ಕೆ ಬಹಳನೇ ಹಳ್ಳಿ ಕಡೆ ಮನೆಮದ್ದು ಬಳಸ್ತಾರೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಮೊದಲು ಸಮತೋಲಿತ ಆಹಾರ ಸೇವನೆ ಮಾಡಬೇಕು ದೈನಂದಿನ ಆಹಾರದಲ್ಲಿ ಸಸಾರಜನಕ ಆಹಾರ ಪದಾರ್ಥ ಆರೋಗ್ಯಕರ ಕೊಬ್ಬುಗಳು ಮತ್ತು ಸಾಕಷ್ಟು ಫೈಬರ್ ಸೇವಿಸುವತ್ತ ಗಮನ ಹರಿಸಬೇಕು ಮತ್ತೆ ಹೆಚ್ಚು ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸಬೇಕು ಅಂದರೆ ಕ್ಯಾರೆಟ್ ಟಮೋಟೋ ಸೌತೇಕಾಯಿ ಹೆಸರುಕಾಳು ಕೆನೆ ತೆಗೆದ ಮೊಸರು ಸೊಪ್ಪು ಈ ರೀತಿ ಅನೇಕ ಆಹಾರಗಳನ್ನು ಸೇವಿಸಬೇಕು ಮತ್ತೆ ಹೇಳುವುದಾದರೇ ಹಳ್ಳಿಯ ಕಡೆ ಸಾಮಾನ್ಯವಾಗಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಅರ್ಧ ಚಮಚ ನಿಂಬೆ ರಸ ಒಂದು ಚಮಚ ಜೇನುತುಪ್ಪ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ನಮ್ಮ ತೂಕ ಇಳಿಸುವುದಕ್ಕೆ ಸಹಾಯ ಮಾಡುತ್ತದೆ ಇನ್ನೊಂದು ಹೇಳುವುದಾದರೆ ಒಂದು ಲೋಟ ಬೂದುಗುಂಬಳಕಾಯಿ ರಸ ಕುಡಿಯಬೇಕು ದಿನಾ ಬೆಳಗ್ಗೆ ಇದನ್ನು ಮಾಡುವುದರಿಂದ ಇದೂ ಕೂಡ ಸಮಸ್ಯೆ ತೂಕದ ಸಮಸ್ಯೆ ಅಂದರೆ ತೂಕದ ಸಮಸ್ಯೆ ಕಮ್ಮಿ ಮಾಡಲು ಸಹಾಜಿ ಸಹಾಯ ಮಾಡುತ್ತದೆ ಮತ್ತೆ ಪ್ರತಿ ದಿನ ಪ್ರತಿದಿನ ಒಂದು ಸ್ಪೂನ್ ಇಂಗು ಸೇವಿಸಬೇಕು ಮತ್ತೆ ಇನ್ನೊಂದು ಹೇಳುವುದಾದರೆ ಸಾಮಾನ್ಯವಾಗಿ ಹಳ್ಳಿಯ ಕಡೆ ಎರಡು ಚಮಚ ಜೇನುತುಪ್ಪ ಹಾಗು ಒಂದು ಲೋಟ ನೀರು ಸೇವಿಸುವುದರಿಂದ ತೂಕ ಕಮ್ಮಿ ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ಅಮೃತಬಳ್ಳಿಯ ರಸ ಮತ್ತು ಜೇನುತುಪ್ಪ ಒಂದು ಲೋಟದಲ್ಲಿ ಬಿಸಿನೀರಿಗೆ ಸೇವಿಸಿ ಇದನ್ನು ತಗೋಳ್ಳೋದ್ರಿಂದ ಇದನ್ನು ತುಂಬನೇ ಉಪಾಯಕ ಉಪಾಯ ಉಪಾಯ ಅಂತನೇ ಹೇಳ್ಬೋದು ತೂಕ ಇಳಿಸುವುದಕ್ಕೆ ಮತ್ತೆ ಬೆಳ್ಳುಳ್ಳಿ ದಿನಾ ಬೆಳಗ್ಗೆ ಬೆಳ್ಳುಳ್ಳಿ ಬಳಸುವುದರಿಂದ ತಮ್ಮ ತೂಕವನ್ನು ಬೇಗನೇ ಇಳಿಸೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹಾಗಲಕಾಯಿಯ ರಸ ಹಾಗಲಕಾಯಿ ಮಾಮ್ ಸಾಮಾನ್ಯವಾಗಿ ಹಳ್ಳಿ ಕಡೆ ಹೇಳ್ಬೇಕೂಂದ್ರೆ ಆಗಲಕಾಯಿಯ ರಸವನ್ನು ಪ್ರತಿದಿನ ಬೆಳಗ್ಗೆ ಬಳಸುತ್ತಾರೆ ಇದೊಂದು ಮನೆಮದ್ದು ಹಳ್ಳಿಯ ಮನೆಮದ್ದು ಸಂಸ್ಕ ಸಂಸ್ಕಾರಿತ ಆಹಾರಗಳು ಸಿಹಿ ತಿನಿಸುಗಳು ಕಡಿಮೆ ಪೌಷ್ಟಿಕಾಂಶ ಉಳ್ಳ ಆಹಾರ ತಪ್ಪಿಸಬೇಕು ಅಥವಾ ಸ್ ನಿಯ ನಿಯಮಿತವಾಗಿ ಸೇವಿಸಬೇಕು ಅತಿಯಾದ ಆಹಾರ ಸೇವನೆಯನ್ನು ನಿಯಂತ್ರಣ ಮಾಡಬೇಕು ಕೊಬ್ಬಿನ ಅಂಶ ತುಂಬ ಅವಶ್ಯಕವಾಗಿರುವುದರಿಂದ ಕೊಬ್ಬಿನ ಅಂಶ ಕಮ್ಮಿ ಇರುವ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಈ ರೀತಿ ಜಾಗೃತವಾಗಿ ನಾವು ದಿನ ಬೆಳಗ್ಗೆ ಉಪಯೋಗಿಸಬೇಕು ಅತಿಯಾಗಿ ತಿನ್ನುವುದರಿಂದ ಮತ್ತು ಅನವಶ್ಯಕ ಸೇವನೆಯಿಂದ ತೂಕ ಹೆಚ್ಚು ಹೆಚ್ಚುವುದಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ನಿಯಮಿತ ನಿಂ ನಿಯಮಿತವಾಗಿ ಬಳಸ್ಬೇಕು ಊಟವನ್ನು ತಿನ್ನುವಾಗ ಯಾ ಎಂತಹ ಆಹಾರವನ್ನು ಸೇವಿಸಬೇಕು ಎಂಬುದು ತುಂಬನೇ ಜಾಗ್ರತೆ ಉಳ್ಳವರಾಗಿರಬೇಕು ಹಾಗಾಗಿ ಹಡಚ್ಚು ಹಸಿರು ಹಸಿರು ಆಹಾರದ ಕಡೆ ಗಮನ ಹರಿಸಿ ಹಾಗು ಅನೋ ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದು ತಪ್ಪಿಸುವುದಕ್ಕೆ ಆಹಾರವನ್ನು ತಿನ್ ಆಹಾರವನ್ನು ತಿನ್ನಿಯನ್ನು ತಿಂಡಿಯನ್ನು ತಿನ್ನುವುದು ಒಳ್ಳೆಯದು ಸಾಕಷ್ಟು ಯೋ ದಿನ ಬೆಳಗ್ಗೆ ಎದ್ದು ಸಾಕಷ್ಟು ನೀರು ಕುಡಿಯಬೇಕು ಇದರಿಂದ ಹೆಚ್ಚು ತೇವಾಂಶ ನಮ್ಮ ದೇಹಕ್ಕೆ ದೊರೆಯುತ್ತದೆ ಹಾಗಾಗಿ ಕೊಬ್ಬಿನಾಂಶ ಕಡಿಮೆ ಮಾಡಲು ಹೆಚ್ಚು ಕೆಲಸ ಮಾಡಬೇಕು ಹೆಚ್ಚು ಕೆಲಸ ಮಾಡೋದ್ರಿಂದ ಹಳ್ಳಿ ಕಡೆ ತುಂಬನೇ ಹೆಚ್ಚು ಕೆಲಸ ಮಾಡೋದ್ರಿಂದ ತೂಕ ಬೇಗನೇ ಇಳಿಸ್ಬೋದು ಅಂದರೆ ಹಳ್ಳಿಯ ಕಡೆ ಸಾಮಾನ್ಯವಾಗಿ ಜಮೀನು ಇರೋರು ಬಳಸುವ ಮನೆಮದ್ದು ಏನಂದರೆ ಬೆಳಗ್ಗೆ ಎದ್ದು ಓಡಾಡುವುದು ಹಳ್ಳಿಯ ಸಾಮಾನ್ಯ ಕೆಲಸಗಳು ಮಾಡುವುದು ಮಾಡುವುದರಿಂದ ತುಂಬನೇ ಉಪಯೋಗಕರ ಕೊಬ್ಬಿನ ಅಂಶ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಏಕೆಂದರೆ ಕೊಬ್ಬಿನ ಚಯಾಪಚಯ ಸೇ ಚಯಾಪಚಯ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳಿಗೆ ನೀರು ಮುಖ್ಯ ಪಾತ್ರ ವಹಿಸುತ್ತದೆ